ಚಿಕ್ಕ ವಯಸ್ಸಿನಿಂದ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಇರ್ತೀವಿ ಅದನ್ನೇ ಮುಂದೆನುನುನು ಅದನ್ನು ನೆರವೇರಿಸ್ಕೊಂಡು ಹೋಗಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೋಳು ನಾನು ಹಾಗೆಯೇ ನಾನೂ ಶಿಕ್ಷಕರ ಒಂದು ಸ್ಥಾನನ ನಾನು ಮಾಡಬೇಕು ಪಡೀಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಶಿಕ್ಷಣವನ್ನು ಪಡ್ಕೊಂಡೆ ಎಮ್ ಎ ಮಾಡಿ ಬಿ ಎಡ್ ಮಾಡಿ ಶಿಕ್ಷಕಿಯಾಗಬೇಕು ಬೇರೆ ಮಕ್ಕಳಿಗೆ ಒಂದು ನೆಲೆ ಆಗಬೇಕು ಅವರಿಗೆ ನಾನು ಶಿಕ್ಷಣವನ್ನು ಬೋಧನೆ ಮಾಡಬೇಕು ಅನ್ನೋ ಒಂದು ಗುರಿಯಿಂದ ನಾನು ಶಿಕ್ಷಕಿ ಆಗಿ ಕಾರ್ಯ ನಿರ್ವಹಿಸಿದ್ದೆ ಮತ್ತೆ ಅದು ವಿವಾಹವಾದ ಕಾರಣದಿಂದ ಇದನ್ನು ಮುಂದ್ವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಾಗದ ಕಾರಣ ತುಂಬ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ಯಾವುದು ಕಾರ್ಯ ಮಾಡೋದು ಯಾವುದು ಬೇರೆವರಿಗೆ ನನ್ನಿಂದ ಉಪಯೋಗವಾಗೊಂಥದ್ದು ಏನು ಇದೆ ಅನ್ನೋದನ್ನು ತುಂಬ ತುಂಬ ಅಂದರೆ ಅದನ್ನು ಕಾಯ್ತಲೇ ಇದ್ದೆ ಆಗೇ ನನಗೊಂದು ಅವಕಾಶ ಸಿಕ್ತು ಏನು ಎಮ್ ಬಿ ಕೆ ಅನ್ನೋ ಪಾ ಪೋಸ್ಟು ಅಂದರೆ ಪ್ರತಿ ಸಂಘಗಳಿಗೂನುನು ಅವರಿವ್ರಿಗೆ ಬೇಕಾಗಿರೋ ಲೋನು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಲಿ ಅವರಿಗೆ ಗೌರ್ಮೆಂಟ್ ಇಂದ ರಿಜಿಸ್ಟ್ರೇಷನ್ ಆಗೋದು ಆಗಲಿ ಈ ಥರ ವ್ಯವಸ್ಥಿತವಾಗಿ ಮಾಡಿಕೊಡೋದಕ್ಕೋಸ್ಕರ ನನ್ನಿಂದ ಅವರಿಗೆ ಉಪಯೋಗವಾಗುವಂಥದ್ದು ಅದು ಒಂದು ಸ್ಥಾನ ಒಂದು ಕೆಲಸ ನನಗೆ ಸಿಕ್ತು ಅದು ಈಗ ನಾನು ವ್ಯವಸ್ಥಿತವಾಗಿ ನೆಡವರ್ಸ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಎಲ್ಲರುನುನು ಎಲ್ಲಾರ ಬಾಯಲ್ಲೂ ನಮಗೆ ತುಂಬಾನೇ ರೆಸ್ಪೆಕ್ಟು ಸಿಗ್ತಾ ಇದೆ ಅವರು ಸರ್ಗಳು ನಮ್ಮ ಮೇಲಧಿಕಾರಿಗಳು ಸಹ ನಮಗೆ ಶಬ್ಬಾಷ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅನ್ನೋ ಒಂದು ನಾ ಒಂದು ಪ್ರಶಂಸೆಯನ್ನು ನೀಡಿದ್ದಾರೆ ಇದೇ ರೀತಿ ನಮ್ಮ ಕಾರ್ಯದಲ್ಲಿ ಇನ್ನು ಹೆಚ್ಚು ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಎಲ್ಲರಿಂದ ನಮ್ಮ ಒಂದು ಕೆಲಸಕ್ಕೆ ಶಬ್ಬಾಷ್ ಗಿರಿ ಪಡಿಬೇಕು ಅನ್ನೋದೇ ಒಂದು ನನ್ನ ದೊಡ್ಡ ಗುರಿ ಆಗಿದೆ ಏನೆಂದ್ರೆ ನಮ್ಮ ಕೆಲಸಕ್ಕೆ ಬೇರೆ ಅವ್ರು ಪ್ರಶಂಸೆ ನೀಡೋದಕ್ಕಿಂತ ಮುಂಚೆ ನಮ್ಮ ಕೆಲಸದಲ್ಲಿ ನಮಗೆ ಒಂದು ತೃಪ್ತಿ ಸಮಾಧಾನಕಾರಕ ಅನಿಸ್ಬೇಕು ಫಸ್ಟು ಆಗ ಆ ಕೆಲಸಕ್ಕೆ ಸಾರ್ಥಕ್ತೆಯನ್ನು ಪಡೆದುಕೊಳ್ತೇವೆ ಕೆಲಸ ಅನ್ನೋದು ಬರೀ ದುಡ್ಡಿಗೋಸ್ಕರ ನಾವು ಕೆಲಸ ಮಾಡಿದ್ರೆ ಅದು ಸಾರ್ಥಕ್ತೆ ಕಾಣೋಲ್ಲ ಎಲ್ಲ ರೀತಿಲೂ ಬೇರೆವ್ರಿಗೆ ಉಪಯೋಗ ಆಗೋ ಥರ ಇರೋಂಥದ್ದು ಆದ್ರೆ ಒಂದೊಂದು ನೆಮ್ಮದಿ ಮತ್ತು ಸಮಾಧಾನಕರವಾಗಿ ಇರುತ್ತದೆ